ಪೋಲಿಯೋ ಅನ್ನೋದು ಒಂದು ತುಂಬ ಒಂದು ದೊಡ್ಡ ರೋಗ ಅಂತಲೇ ಹೇಳ್ಬೋದು ಮತ್ತು ಇದು ತುಂಬ ಒಂದು ಭಯಂಕರವಾದ ರೋಗ ಯಾಕಂದರೇ ಮಕ್ಳುಗಳು ಜಾಸ್ತಿ ಬಳಲ್ತಾರೆ ಪೋಲಿಯೊದಿಂದ ಇದು ಒಂದು ಭಯಂಕರವಾದ ರೋಗ ಅಂತಲೇ ಹೇಳ್ಬೋದು ಮತ್ತು ಪೋಲಿಯೋನ ತಡೆಗಟ್ಟಲು ಮಕ್ಳುಗಳಿಗೆ ಅವರು ಚಿಕ್ಕ ವಯಸ್ಸಲ್ಲಿದ್ದಾಗ ಪೋಲಿಯೋ ಲಸಿಕೆನ ಪ್ರತಿಯೊಬ್ಬರು ತಪ್ಪದೆ ಹಾಕ್ಸ್ಕೊಬೇಕು ಯಾಕೆಂದರೆ ಇದು ಲಸಿಕೆ ಹಾಕ್ಸೋದ್ರಿಂದ ಮಕ್ಳುಗಳ್ಗೆ ಯಾವುದೆ ರೀತಿ ಪೋಲಿಯೋ ಅಟ್ಯಾಕ್ ಆಗೋಲ್ಲ ಅಂತಲೇ ಹೇಳ್ಬೋದು ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಯಾವುದೆ ಮಕ್ಳಿಗೆ ಪೋಲಿಯೋ ಅಟ್ಯಾಕ್ ಆಗೋಲ್ಲ ಪೋಲಿಯೋ ಲಸಿಕೆ ಹಾಕ್ಸ್ಕೋಣದ್ರಿಂದ ಯಾಕೆಂದರೇ ಇವಾಗಾ ಮಕ್ಳುಗಳ್ಗೆ ಪೋಲಿಯೊ ಹಾಕ್ಸ್ಲಿಲ ಅಂದರೆ ಅವರುಗಳಿಗೆ ಮೂಳೆ ಮತ್ತು ಅವರ ಮೆಂಟಲ್ಲು ಎಲ್ತು ಈ ರೀತಿ ತುಂಬ ಒಂದು ತೊಂದರೆ ಆಗುತ್ತೆ ಆದ್ದರಿಂದ ಆದಷ್ಟು ಮಕ್ಳುಗಳ್ಗೆ ಪೋಲಿಯೋ ಆದಷ್ಟು ಅಲ್ಲ ಕಂಪಲ್ಸರಿಯಾಗಿ ಗೌರ್ಮೆಂಟವ್ರು ಅನೌನ್ಸ್ ಮಾಡಿದ್ದಾರೆ ಪ್ರತಿ ಮಕ್ಳುಗುಳ್ಗು ಪೋಲಿಯೋ ಹಾಕ್ಸೋದು ತುಂಬಾ ಒಂದು ಒಳ್ಳೆಯದು ಅಂತಲೇ ಗೌರ್ಮೆಂಟು ಫ್ರೀಯಾಗಿ ಉಚಿತವಾಗಿ ಪೋಲಿಯೋನ ಹಾಕ್ಸ್ತಾ ಪೋಲಿಯೋ ಡ್ರಾಪ್ಸ್ನ ಕೊಡ್ತಾ ಇದ್ದಾರೆ ಆದಷ್ಟು ಎಲ್ಲ ಮಕ್ಲುಗಳ್ಗ್ ಹಾಕ್ಸ್ಬೇಕು ಅದೇ ರೀತಿ ಹಳ್ಳಿಗುಳ್ ಸೈಡು ಅಷ್ಟೇ ಆ ಪೋಲಿಯೋದಿಂದ ಮಕ್ಳನ್ನ ಕಾಪಾಡಿಕೊಳ್ಳಲೂ ಹಳ್ಳಿ ಜನಗಳೂ ಇವಾಗ ತುಂಬಾ ಎಚ್ಚೆತ್ತುಕೊಂಡಿದಾರೆ ಅಂತಲೇ ಹೇಳ್ಬೋದು ಮುಂಚೆ ಎಲ್ಲ ಹಳ್ಳಿ ಸೈಡೆಲ್ಲ ಪೋಲಿಯೋಗಳು ಹಾಕ್ತಿರ್ಲಿಲ್ಲ ಮತ್ತು ಅವರಿಗೆ ತಿಳಿತಿರಲಿಲ್ಲಾ ಹಳ್ಳಿ ಜನತೆಗಳ್ಗೆ ಯಾಕೆಂದರೆ ಅವರಿಗೆ ಯಾವುದೆ ರೀತಿ ವಿದ್ಯಾಭ್ಯಾಸ ಮಾಡಿರಲಿಲ್ಲ ಮತ್ತೆ ಯಾವ ಯಾವ ರೀತಿ ನಾವು ಯಾವ ವಯಸ್ನಲ್ಲಿ ಮಕ್ಳುಗಳಿಗೆ ಹಾಕ್ಸ್ಬೇಕು ಅನ್ನೋದು ತಿಳಿದಿರ್ಲಿಲ್ಲ ಆದರೆ ಇವಾಗೆಲ್ಲ ಹಂಗಲ್ಲ ಇವಾಗೆಲ್ಲ ಸರ್ಕಾರದೋರೂ ತುಂಬಾ ಒಂದು ಸಹಾಯ ಮಾಡ್ತಾರೆ ತುಂಬ ಎಚ್ಚೆತ್ತುಕೊಂಡವರೆ ಅಂತಲೇ ಹೇಳ್ಬೋದು ಪ್ರತಿ ಹಳ್ಳಿಗೆ ಪ್ರಯಾಣ ಮಾಡಿ ಎಲ್ಲ ಮಕ್ಳಿಗೂ ತಾ ಅವರೆ ಹೋಗಿ ಪೋಲಿಯೋ ಡ್ರಾಪ್ಸ್ನ ಕೊಡ್ತಾರೆ ಉಚಿತವಾಗಿ ಇದು ಹಳ್ಳಿ ಜನತೆಗೂ ಒಂದು ತುಂಬ ಉಪಯೋಗ ಅಂತಲೇ ಹೇಳ್ಬೋದು ಯಾಕಂದರೇ ಅವರು ಹುಡ್ಕೊಂಡ್ ಹೋಗ ಅವಶ್ಯಕತೆ ಇರೋಲ್ಲ ಯಾಕೆಂದರೆ ಮಕ್ಳುಗಳಿಗೆ ಪೋಲಿಯೊ ಡ್ರಾಪ್ಸ್ ಹಾಕ್ಸದ್ರಿಂದ ಯಾವುದೆ ರೀತಿ ಒಂದು ಪ್ರಾಬ್ಲಮ್ ಬರೋಲ್ಲ ಮುಂದೆ ಫ್ಯೂಚರಲ್ಲಿ ಆದ್ದರಿಂದಾ ಆದಷ್ಟು ಎಲ್ಲ ಮಕ್ಳುಗಳು ಪೋಲಿಯೋ ಡ್ರಾಪ್ಸ್ನ ಹಾಕ್ಸ್ಕೊಂಬೇಕು ಹಳ್ಳಿ ಜನತೆಗಳು ಕೂಡ ತುಂಬ ಎಚ್ಚೆತ್ತುಕೊಂಡಿದಾರೆ ಅವರು ಕೂಡಾ ಅವ್ರ ಮಕ್ಳುಗಳು ಹುಟ್ಟ್ದಾಗ ಹುಡ್ಕೊಂಡ್ ಹೋಗಿ ಪೋಲಿಯೋ ಡ್ರಾಪ್ಸ್ನ ಹಾಕ್ಸ್ಕೊಂತರೆ ಈ ರೀತಿ ಒಂದು ಅವರ ಜೀವನದಲ್ಲಿ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು ಅಂತ ಹಳ್ಳಿ ಜನಗಳು ಪೋಲಿಯೋದಿಂದ ಮಕ್ಕಳನ್ನ ಕಾಪಾಡಿಕೊಳ್ಳಲು ಈ ನಿರ್ಧಾರವನ್ನು ತೊಗೊಂಡಿದ್ದಾರೆ ಅಂತಲೇ ಹೇಳ್ಬೋದು